ಹಲೋ ಹಲೋ ಮೇಡಮ್ ನಾವು ಬಾಗೇಪಲ್ಲಿಯಿಂದ ಬರ್ತಾ ಇರೋದು ನಮ್ಮ ನಮ್ಮ ಮಗು ಎಸ್ ಎಲ್ ಸಿಯಲ್ಲಿ ಚೆನ್ನಾಗಿ ಫಸ್ಟ್ ರಾಂಕಲ್ಲಿ ಪಾಸ್ ಆಗಿದೆ ಇದಕ್ಕೋಸ್ಕರ ನಾವು ನಿಮ್ಮ ಕಾಲೇಜ್ಗೆ ಸೇರ್ಸ್ಬೇಕು ಅಂತ ಇದ್ದೀವಿ ನಿಮ್ಮ ಕಾಲೇಜಲ್ಲಿ ಎಜುಕೇಷನ್ ಚೆನ್ನಾಗಿ ಎಸ್ ಎಲ್ ಸಿಯಲ್ಲಿ ಚೆನ್ನಾಗಿ ಹೇಳ್ಕೊಟ್ಟಿದ್ದೀರ ಕಾಲೇಜಲ್ಲೂ ಚೆನ್ನಾಗಿ ಹೇಳಿಕೊಡ್ತೀರ ಅಂತ ಭಾವನೆ ಇದೆ ಅದಕ್ಕೋಸ್ಕರ ನಿಮ್ಮ ಕಾಲೇಜ್ಗೆ ಸೇರ್ಸ್ತೀವಿ ಮೇಡಮ್ ಅದು ಸೀಟ್ ಬಗ್ಗೆ ಒಂದು ಸ್ಟ್ರಚ್ಚರ್ ಕೊಟ್ಟರೆ ಎಷ್ಟಾಗುತ್ತೆ ಮೇಡಮ್ ಫೀಸು ಕಾ ಕಾಮರ್ಸ್ಗೆ ಎಷ್ಟಾಗುತ್ತೆ ಹೌದಾ ಮೇಡಮ್ ಮೇಡಮ್ ನಾನೂರು ಅರುವತ್ತು ಅಂಕ ಬಂದಿದೆ

ಹೌದು ಮೇಡಮ್ ಹೌದು ಮೇಡಮ್

ಹ್ಞೂ ಸರಿ ಮೇಡಮ್ ಇದು ಬುಕ್ಗೆ ಸಪ್ರೇಟ್ ಆಗಿ ಫೀಸ್ ಕಟ್ಟಬೇಕಾ ಮೇಡಮ್ ಇದು ವಾಹನ ಸೌಲಭ್ಯ ಇದೆಯಾ ಮೇಡಮ್ ನಿಮ್ಮ ಕಾಲೇಜಲ್ಲಿ ಯಾಕಂದರೆ ಹೆಣ್ಣು ಮಗು ಅಲ್ಲವಾ ದೂರದಿಂದ ಬರಬೇಕು ನಾವೆಲ್ಲೋ ಕೆಲಸಕ್ಕೋಗ್ತೀವಿ ಅದಕ್ಕೋಸ್ಕರ ವಾಹನ ಸೌಲಭ್ಯ ಇದ್ದರೆ ಒಳ್ಳೆಯದು ಯಾವಾಗ ಮೇಡಮ್ ದಾಖಲಾತಿ ಪ್ರಾರಂಭ ಯಾವಾಗ ಮಾಡಿಸ್ಬೋದು ಸರಿ ಮೇಡಮ್ ಆಯಿತು ಮುಂದಿನ ವಾರ ಬರ್ತೀವಿ ಮಾಡಸ್ತೀವಿ ಮೇಡಮ್ ಇನ್ನೂ ಟೈಮ್ ಇದೆ ಒಂದು ಹತ್ತು ದಿನ ಟೈಮ್ ಇದ್ದರೆ ಹೇಳಿ ಮೇಡಮ್ ಟೈಮ್ ಇದೆಯಾ ಸರಿ ಮೇಡಮ್ ಓಕೆ